ನಾನು ಓಡುವಾಗ ಬಳಸೋ ಶೂಗಳು ಅಡಿಡಾಸ್ ಆ ಶೂ ಅಂದರೆ ನನಗೆ ತುಂಬ ಇಷ್ಟ ಮತ್ತೆ ಅದ್ರಿಂದ ನಾನು ಜಾಸ್ತಿ ವೇಗವಾಗಿ ಓಡ್ಬೋದು ಹೌದು ನಾನು ನಿರ್ದಿಷ್ಟ ಕ್ರೀಡಾ ಬಟ್ಟೆಯನ್ನೇ ಹಾಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಲಂಗ ಬಳಸೋವಾಗಿನ್ಕಿನ ಪ್ಯಾಂಟ್ ಬಳಸಿದರೆ ನಾವು ಹೆಚ್ಚು ಜಾಸ್ತಿ ಓಡ್ಬೋದು